ನಮ್ಮ ಉಡುಪಿ ಜಿಲ್ಲೆಯ ಕಾಪು ಅಲ್ಲಿ ಬೇರೆ ಬೇರೆ ನೃತ್ಯ ಕಲೆಗಳನ್ನ ಕಲಿಯುವಂಥ ಕಲಿಸುವಂತಹ ತಂಡವಾಗಿ ನಿತ್ಯಶ್ರೀ ಜನಪದ ಕಲಾತಂಡ ತುಂಬ ಕೆಲಸ ಮಾಡ್ತಾಯಿದೆ ಅಲ್ಲದೇ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ನಮ್ಮ ದಂಡ ತೀರ್ಥ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯ ಸಲು ಗೋಸ್ಕರ ಅಥವಾ ಕಲೋತ್ಸವಕ್ಕೆ ಶಾಲೆಯ ತಂಡಗಳನ್ನು ನಾವು ರೆಡಿ ಮಾಡಿದ್ದೇವೆ ಆ ಶಾಲೆಯಲ್ಲೂ ಕೂಡ ನಾನು ತರಬೇತಿ ನೀಡಿ ಈ ತಂಡ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಅಲ್ಲದೇ ನಮ್ಮ ತಂಡ ಜನಪದದ ಬೇರೆ ಬೇರೆ ಕುಣಿತಗಳನ್ನು ಕಣಗಿಲು ಕುಣಿತ ಕರಗ ಕೋಲಾಟ ಪೂಜಾ ಕುಣಿತ ಕಂಸಾಳೆ ಚಿನ್ನು ಕುಣಿತ ನಾಗಾಲ್ಯಾಂಡ್ ನೃತ್ಯ ಇಂತಹ ಬೇರೆ ಬೇರೆ ಕಲೆಗಳನ್ನು ವಿದ್ಯಾರ್ಥಿಗಳಿಗೆ ಕಲಾವಿದರಿಗೆ ತರಬೇತಿ ನೀಡುವುದರ ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ನಮ್ಮ ತಂಡ ಸುಮಾರು ಇಲ್ಲಿವರೆಗೆ ಎರಡುವರೆ ಸಾವಿರಕ್ಕಿಂತಲೂ ಜಾಸ್ತಿ ಕಾರ್ಯಕ್ರಮ ನೀಡಿದ ತಂಡವಾಗಿ ಬೆಳೆದ ಬಂದಿದೆ ಉಡುಪಿಯಲ್ಲಿ ಎಮ್ ಜಿ ಎಮ್ ಕಾಲೇಜ್ನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಸ್ಪೆಕ್ಟ್ರಮ್ಗೂ ಕೂಡ ಅಲ್ಲಿಯ ಕಾಲೇಜು ತುಂಬ ಉತ್ತಮವಾಗಿ ಸ್ಪಂದಿಸ್ತಾಯಿದೆ ಉಡುಪಿ ಜಿಲ್ಲೆಯ ಎಮ್ ಜಿ ಎಮ್ ಕಾಲೇಜ್ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಮತ್ತು ಪೂರ್ಣ ಪ್ರಜ್ಞ ಕಾಲೇಜ್ನ ಎರಡು ಶಾ ಕಾಲೇಜ್ನ ಮಕ್ಕಳು ಸೇರಿ ಕಟ್ಟಿದಂತಹ ಉಡುಪಿ ಫೀಡ್ಸ್ ಎನ್ನುವಂತಹ ತಂಡ ಡೆಲ್ಲಿಯಲ್ಲಿ ನಡೆದಂತಹ ಒಂದೇ ಭಾರತದಲ್ಲಿ ಎಂಬತ್ತು ತಂಡಗಳ ಪೈಕಿ ವಿನ್ನರಾಗಿ ಉಡುಪಿಯ ಗೌರವವನ್ನ ಹೆಚ್ಚಿಸಿತ್ತು ಸೊ ಉಡುಪಿಯ ಶಾಲಾ ಕಾಲೇಜ್ಗಳಲ್ಲಿ ಕಲೆಗೆ ಉತ್ತಮವಾದಂತಹ ಸಪೋರ್ಟ್ ಇದೆ ಆದ್ದರಿಂದ ನಮ್ಮ ಉಡುಪಿ ಜಿಲ್ಲೆ ಸಾಂಸ್ಕೃತಿಕ ನಗರಿ ಎನ್ನುತ್ತ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಸೊ ಉಡುಪಿಯ ಹುಲಿ ವೇಷ ಆಗಿರ್ಬೋದು ಉಡುಪಿಯ ಕಂಗಿಲ್ ಆಗಿರ್ಬೋದು ದಕ್ಷಿಣ ಕನ್ನಡದ ಚಿನ್ನು ನಲಿಕೆ ಆಗಿರ್ಬೋದು ಪಿಲಿ ಪಂಜಿ ನಲಿಕೆ ಆಗಿರ್ಬೋದು ತುಡಿ ಕುಣಿತ ಆಗಿರ್ಬೋದು ಇದೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಕಡೆಯಲ್ಲೀಗ ಪ್ರದರ್ಶನಗೊಳ್ತಾಯಿದೆ ಸೊ ನಮ್ಮ ತಂಡ ಪ್ರತಿ ವರ್ಷ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಅಲ್ಲಿಯ ಸಂಸ್ಕೃತಿಯನ್ನು ಕಲಿತ್ಕೊಂಡು ಬಂದು ನಾವು ಅದನ್ನು ಅಭ್ಯಾಸ ಮಾಡಿ ಇವು ಇವಾಗ ಪ್ರದರ್ಶನ ಮಾಡ್ತಾಯಿದ್ದೇವೆ ಸೊ ಆದ್ದರಿಂದ ನಮ್ಮ ಪ್ರದೇಶದಲ್ಲಿ ಘಳಿಗೆ ಒಂದು ಉತ್ತಮವಾದಂತಹ ಸಪೋರ್ಟ್ ಇದೆ ಅಂತ ನಾನು ಭಾವಿಸ್ತೇನೆ ಅಲ್ಲದೇ ನಮ್ಮ ಕೋ ಶಾಲಾ ಕಾಲೇಜ್ಗಳಾಗಿರ್ಬೋದು ಅಥವಾ ಜೆ ಸಿ ಐ ಸಂಸ್ಥೆಗಳು ಲಯನ್ಸ ರೋಟ್ರಿ ಸಂಸ್ಥೆಗಳು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾಯಿದ್ದಾರೆ ಕಾಪುವಿನ ಪ್ರಶಂಸಾ ತಂಡ ಒಂದು ಬಲೆತೆಲಿಪಲೆ ಮುಖಾಂತರ ದೊಡ್ಡ ಸಾಧನೆ ಮಾಡಿದೆ ಲಕ್ಷ್ಮೀನಾರಾಯಣ ಕಲಾವೃಂದ ಪುಲಿಪು ಕೂಡ ಅದ್ಭುತ ಕೆಲಸ ಮಾಡ್ತಾಯಿದೆ ಅಲ್ಲದೇ ಕಾಪುವಿನ ನಮ್ಮನ್ನು ಬೆನ್ನು ತಟ್ಟು ತಟ್ಟುವಂತಹ ತುಂಬ ಸಂಸ್ಥೆಗಳಿವೆ ಕಲಾವಿದರನ್ನು ಹುರಿದುಂಬಿಸುವಂಥ ಅದೆಷ್ಟೋ ತಂಡಗಳು ನಮ್ಮ ಸಂಸ್ಥೆಗಳು ನಮ್ಮ ಈ ಪ್ರದೇಶದಲ್ಲಿದೆ ಅನ್ನಲಿಕ್ಕೆ ನಾವು ತುಂಬ ಅವರಿಗೆ ಚಿರಋಣಿಯಾಗಿದ್ದೇನೆ